ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸಕ್ಕಿರುವಂಥ ಪ್ರಾಬಲ್ಯತೆ ಯಾವೊಂದು ಫೀಲ್ಡಲ್ಲೂ ಇಲ್ಲ ಯಾವ ಕ್ಷೇತ್ರಕ್ಕೂ ನೀಡಿಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಮ್ಮ ಒಂದು ಸಿಟಿ ಲೆವೆಲ್ವರ್ಗು ಸಾಧ್ಯ ಆದಷ್ಟು ಎಲ್ಲರು ಜಾಗರಣೆವಹಿಸಿ ಏನೆಲ್ಲ ಒಂದು ಸೌಲಭ್ಯ ಕೊಡಬೇಕು ಎಲ್ಲ ಸೌಲಭ್ಯಗಳನ್ನು ಕೊಡು ಕೊಡ್ತಾ ಇದ್ದಾರೆ ಹಾಗೂ ಇದ್ರ ಬಗ್ಗೆ ವಿಶಿಷ್ಟವಾದಂತಹ ಜಾಗೃತಿಗಳನ್ನು ಹಳ್ಳಿಗಳಲ್ಲಿ ಹೋಗಿ ಮುಂಚೆಯೆಲ್ಲ ತು ಸುಮಾರು ಈ ಥರ ಕೆಲಸ ಕೂಲಿ ಕೆಲಸಕ್ಕಂತೆಲ್ಲ ಹೋಗ್ತಾ ಇದ್ದರು ಆದರೆ ಈಗ ಎಲ್ಲ ಕಡೆನೂ ಜಾಗೃತಿ ಮೂಡಿಸಿರೋದ್ರಿಂದ ಈಗ ನಮ್ಮ ಒಂದು ಮೊಬೈಲಲ್ಲೆನೇ ನಾವು ಎಲ್ಲ ತರಹದ ಆನ್ಲೈನ್ ಸರ್ವೀಸೆಲ್ಲನೂ ನೋಡ್ಕೋಬೌದು ಆಮೇಲೆ ಈಗ ಸುಮಾರು ವಿಶ್ವವಿದ್ಯಾಲಯಗಳೆಲ್ಲನೂ ಓಪನ್ಗಳು ಆಗಿದ್ದಾವೆ ಆಮೇಲೆ ಸಾಕಷ್ಟು ಯಾಪ್ಗಳು ಕೂಡ ಅದರಿಂದ ಏನೂ ಅನುಕೂಲ ಅನಾನುಕೂಲನು ಎಲ್ಲನೂ ಈಗ ನಾವು ಮೊಬೈಲಲ್ಲೇ ತಿಳ್ಕೊಳ್ಳೋದ್ರಿಂದ ಹಾಗೂ ಜನಗುಳುಕೂ ಜಾಗೃತಿ ಇರೋದರಿಂದ ಈಗೆಲ್ಲಾರೂ ಶಿಕ್ಷಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹತ್ವ ಕೊಡ್ತಾ ಇದ್ದಾರೆ